ಹಲೋ ಮ್ಯಾಮ್ ಪ್ರೀತಿ ರೆಸ್ಟೋರೆಂಟಾ ಮೇಡಮ್ ನಮ್ಗೆ ಬೆಳಗ್ಗಿನ ಉಪಾಹಾರ ಬೇಕಾಗಿತ್ತು ತಿಂಡಿ ಏನೇನಿದೆ ಮೇಡಮ್ ಮೇಡಮ್ ನಾವು ಒಂದು ಹತ್ತು ಜನಕ್ಕೆ ಪಾರ್ಸೆಲ್ ತೊಗೊಬೇಕಾಗಿತ್ತು ಮೇಡಮ್ ಹ್ಞೂ ಇಡ್ಲಿ ಬೇಕು ಮೇಡಮ್ ಹಾಂ ಇಡ್ಲಿ ಜೊತೆಗೆ ಚಟ್ನಿ ಬೇಕು ಮತ್ತು ಸಾಂಬಾರು ಬೇಕು ಮೇಡಮ್

ಮೇಡಮ್ ಯಾವ ಚಟ್ನಿ ಇದೆ ಅಂತ ಹೇಳಲಿಲ್ಲ

ಹಾಂ ಹಾಂ ಮೇಡಮ್ ನಮಗೆ ತಟ್ಟೆ ಇಡ್ಲಿ ಬೇಕಾಗತ್ತೆ ಮೇಡಮ್ ಹ್ಞೂ ನಮ್ಮ ತಟ್ಟೆ ಇಡ್ಲಿನೇ ಬೇಕು ಮೇಡಮ್ ಹತ್ತು ಜನಕ್ಕೆ ಆಗೋಂಗೆ ಎಷ್ಟು ಎಷ್ಟಾಗತ್ತೆ ಮೇಡಮ್

ಸ್ವಲ್ಪ ಕಡಿಮೆ ಮಾಡಿಕೊಳ್ರಿ ಮೇಡಮ್ ನಾವು ಹತ್ತು ಜನಕ್ಕೆ ತಾಂತಿರೋದಲ್ಲವಾ ಮೇಡಮ್ ಯಾವ ಮೇಡಮ್ ನೀವು ಇಡ್ಲಿನ ಅಂದರೆ ಇಡ್ಲಿ ರವೆ ಅಂತ ತಕ್ಷಣಕ್ಕೆ ಮಾಡಿಕೊಡ್ತೀರಾ ಮೇಡಮ್ ಹ್ಞೂ ಒಳ್ಳೆಯದೆ ಮೇಡಮ್ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ ಮೇಡಮ್ ಸರಿ ಮೇಡಮ್ ನೀರಿನ ಬಾ ನೀರಿನ ಬಾಟಲ್ಗಳು ನೀವು ಕೊಡ್ತೀರಾ ಇವಾಗ ತಿಂಡಿ ತೊಗೊಂಡರೆ ನೀರು ಕೊಡಲ್ಲವಾ ಮೇಡಮ್ ನೀವು

ಮೇಡಮ್ ನಿಮ್ಮ ರೆಸ್ಟೋರೆಂಟಿಗೆ ನೇರ್ವಾಗಿ ನಾವು ಬಂದು ಟೇಬಲ್ ಮೇಲೆ ಊಟ ಮಾಡ್ತೀವಿ ಮೇಡಮ್ ಹಂಗಿದ್ರೆ ಕೊಡ್ತೀರಾ ಎಲ್ಲಿ ಬರೋದು ಮೇಡಮ್ ಅದೇ ದಾರಿ ಗೊತ್ತಾಗ್ತಿಲ್ಲ ನಮಗೆ ಹ್ಞೂ ಸರಿ ಮೇಡಮ್ ನಾವು ಬರ್ತೀವಿ ಮೇಡಮ್ ಆದಷ್ಟು ಒಳ್ಳೆಯ ರೀತಿಲಿ ನಮಿಗೆ ಕೊಡ್ಬೇಕು ಮೇಡಮ್ ರುಚಿನೂ ಇರ್ಬೇಕು ಮೇಡಮ್ ನಮಗೆ ರುಚಿ ಜೊತೆಗೆ ಸ್ವಚ್ಛತೆನೂ ಇರ್ಬೇಕು ಮೇಡಮ್ ಹ್ಞೂ ಮೇಡಮ್ ನಾವು ನೇರವಾಗೇ ಬರ್ತೀವಿ ಮೇಡಮ್